ರಾಮ್ದಾಸ್ ಅಲ್ಲಾ ನಾನು ಪ್ರತೀಕ್ ಮಾತಾಡುದು ಸ್ಕೂಲ್ ಅಡ್ಮಿನಿಸ್ಟ್ರೇಟರಿಂದ ಇದು ಏನು ರಾಮ್ದಾಸ್ ನಿಮ್ಮದು ಅಟೆಂಡೆನ್ಸು ಶಾರ್ಟೆಜ್ ಇದೆ ಅಲ್ಲಾ ಅಂದರೆ ತುಂಬ ಕಮ್ಮಿ ಇದೆ ಹೌದಾ ಇಲ್ಲಿ ಎಪ್ಪತ್ತೈದು ಶೇಖಡ ಇರಬೇಕು ನೀವು ಪರೀಕ್ಷೆಗೆ ಕೂತ್ಕೊಳ್ಬೇಕಾದರೆ ಇಲ್ಲಿ ನಿಮ್ಮದು ಅರವತ್ತೈದು ಶೇಖಡ ತೋರಿಸ್ತಿದೆ

ನಾನು ಶಿಕ್ಷಕರ ಜೊತೆ ಒಂದ್ಸಲ ಕೇಳಿ ನೋಡಿದೆ ಅವರು ಹೇಳಿದ್ರು ಇಲ್ಲ ಅವ್ನದ್ದು ಅಷ್ಟೇ ಇರೋದಂತಾ ನನಗೆ ಸಹ ಒಂದ್ಸಲ ಸಂಶಯ ಬಂತು ಹಾಂ ಅದು ಅಷ್ಟು ತೋರಿಸ್ತಾ ಇದೆ ಬೇಕಿದ್ದರೆ ನಾನು ಇನ್ನೊಂದ್ಸಲ ಬೇಕಿದ್ದರೆ ಅವ್ರ ಹತ್ರ ನೋಡ್ಲಿಕ್ಕೆ ಹೌದಾ ಓಕೆ ನಾನು ವಿಚಾರಿಸ್ತೇನೆ ಹೌದೌದು ನಾನು ಮಾರ್ಕ್ಸ್ ಇಲ್ಲ ಮಾರ್ಕ್ಸ್ ಎಲ್ಲ ಒಳ್ಳೆಯದುಂಟು ನಿಮ್ಮದು ಮಾರ್ಕ್ಸ ಬಗ್ಗೆ ಎಂತ ಸಹ ಹೇಳ್ತಾ ಇಲ್ಲ ಅಂದರೆ ನಿಮಗೆ ಮತ್ತೆ ಎಕ್ಸಾಮ್ ಪರೀಕ್ಷೆ ಬರೆಯುವಾಗ ಸ್ವಲ್ಪ ಕಷ್ಟ ಆಗ್ತದಲ್ಲಾ ಅದಕ್ಕೆ ಮೊದಲೇ ನಾನು ನಿಮಗೆ ಹೇಳಿ ಬಿಟ್ಟಿದ್ದು ಅಂದರೆ ಮತ್ತೆ ನಿಮಗೆ ಅದು ಫೀಸ್ ಕಟ್ಟಬೇಕು ಅದೆಲ್ಲಾ ತೊಂದರೆ ಆಗ್ತದಲ್ಲಾ ಅದಕ್ಕೆ ಇದು ಪರವಾಗಿಲ್ಲ ಬಿಡಿ ಪೇರೆಂಟ್ಸ್ ಎಲ್ಲ ಕರ್ದುಕೊಂಡು ಬರುದು ಬೇಡ ಇದು ನಾನು ಶಿಕ್ಷಕರ ಜೊತೆ ಒಂದ್ಸಲ ಮಾತಾಡ್ತೇನೆ ಹಾಂ ಓಕೆ ಸರಿ ಬಿಹೇವಿಯರ್ ಎಲ್ಲ ಒಳ್ಳೆಯದುಂಟು ಅದು ನಾನು ಶಿಕ್ಷಕರ ಜೊತೆ ಒಂದ್ಸಲ ಕೇಳಿದ್ದೇನೆ ಒಳ್ಳೆಯದುಂಟಂತ ಹೇಳಿದಾರೆ ಶಿಕ್ಷಕರಿಗೆ ಹೇಳಿದ್ದೀರಾ ನೀವು ಶಿಕ್ಷಕರಿಗೆ ಹೇಳಿದ್ದೀರಾ ಪ್ರಿನ್ಸಿಪಾಲರ ಜೊತೆ ಸೈನ್ ಹಾಕಿಸಿದ್ದರಾ ರಜೆ ಹಾಕುವಾಗ

ಓಕೆ ಹೌದಾ

ಆಯಿತು ಆಯಿತು ಸರಿ ಆಯ್ತಾಯಿತು ಸರಿ ಆಯಿತು ನಾನು ಶಿಕ್ಷಕರ ಜೊತೆ ಮಾತಾಡ್ತೇನೆ ಅವ್ರತ್ರ ಹೇಳ್ತೇನೆ ಆಯ್ತು ಸರಿ ಓಕೆ ರಾಮ್ದಾಸ್ ಸರಿ